ನನ್ನ ದೈನಂದಿನ ದಿನದ ಆರೋಗ್ಯ ಕ್ರಮ ಅಂದರೆ ಡಯಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬೆಚ್ಚಗಿರುವ ನೀರನ್ನ ಕುಡಿತೀನಿ ನಾವು ಹೀಗೆ ಬೆಚ್ಚಗಿರುವ ನೀರನ್ನು ಕುಡಿದರೆ ನಮ್ಮಲ್ಲಿರೋ ದೇಹದಲ್ಲಿರೋ ಕಲ್ಮಶಗಳನ್ನ ಹೊರ ಹಾಕುತ್ತೆ ನಾವು ಈ ಥರ ಡೈಲಿ ಎದ್ದ ತಕ್ಷಣ ಬೆಚ್ಚಗಿರುವ ನೀರನ್ನ ಕುಡಿಯೋದರಿಂದ ನಮ್ಮ ದೇಹದಲ್ಲಿರೋ ಕಲ್ಮಶಗಳನ್ನು ಹೊರ ಹಾಕತ್ತೆ ಹಾಗೆಯೇ ಅದಾದ ನಂತರ ನಾನು ಬಾದಾಮಿ ಗೊ ನೆನಸಿಟ್ಟ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ಹಣ್ಣುಗಳ್ನ ತಿಂತೀನಿ ಹೀಗೆ ತಿನ್ನೋದರಿಂದ ನಮ್ಮ ದೇಹಕ್ಕೆ ಬೇಕಾದಂಥ ಅಗತ್ಯವಾದಂಥ ಪೋಷಕಾಂಶಗಳು ದೇಹಕ್ಕೆ ಸಿಗತ್ತೆ ಆನಂತರ ಮತ್ತೆ ಏನು ಚಪಾತಿ ನಾವು ಬೆಳಗಿನ ಟೈಮಲ್ಲಿ ಲಘುವಾದ ಒಂದು ಆಹಾರನ ಸೇವನೆ ಮಾಡ್ತೀನಿ ಲ ಬೆಳಗಿನ ಆಹಾರನ ಯಾವುದೇ ಕಾರಣಕ್ಕೂ ನಾವು ಬಿಡಬಾರ್ದು ಏಕೆ ಅಂದರೆ ನಾವು ಈಗ ನೈಟ್ ಮಲಗಿರ್ತೀವಿ ಎಷ್ಟು ಒಂದು ಏಯ್ಟ್ ಅವರ್ ಮಲಗಿರ್ತೀವಿ ಒಂದು ಎಂಟು ಗಂಟೆ ಟೈಮ್ ಕಾಳ ಕಾಲ ನಿದ್ದೆ ಮಾಡಿದ್ದೀವಿ ಅಂದರೆ ಅಷ್ಟು ಹೊತ್ತು ನಮ್ಮ ದೇಹ ವಿಶ್ರಾಂತಿಯಲ್ಲಿರುತ್ತೆ ಹಾಗಾಗಿ ನಮಗೆ ಹಸಿವಾಗಿರುತ್ತೆ ನಾವು ಮತ್ತೆ ನಾವು ಊಟ ತಿಂಡಿನ ಬಿಡೋದರಿಂದ ನಮ್ಮಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆಸಿಡಿಟಿ ಸಮಸ್ಯೆ ಹೆಚ್ಚಾಗುತ್ತೆ ಯಾಕಂದರೆ ಐಡ್ರೋಕ್ಲೋರಿಕ್ ಆಸಿಡ್ ನಮ್ಮ ದೇಹದಲ್ಲಿ ಅದು ಇರುತ್ತೆ ನಾವು ಸರಿಯಾದ ಕ್ರಮದಿಂದ ತಗೊಳಿಲ್ಲ ಅಂತ ಹೇಳಿದಾಗ ಊಟ ತಗೊಳಿಲ್ಲ ತಿಂಡಿ ತಗೊಳಿಲ್ಲ ಹೀಗಂದಾಗ ಏನಾಗುತ್ತೆ ಅದು ಹೈಡ್ರೋಕ್ಲೋರಿಕ್ ಆಸಿಡ್ ಹ್ಯಾಸಿಡನ್ನ ರಿಲೀಸ್ ಮಾಡುತ್ತೆ ಹೀಗೆ ರಿಲೀಸ್ ಮಾಡೋದರಿಂದ ನಮ್ಮದಲ್ಲಿ ನಮ್ಮ ದೇಹದಲ್ಲಿ ಆಸಿಡಿಟಿ ಜಾಸ್ತಿ ಆಗುತ್ತೆ ಆದರಿಂದ ನಾವು ಬೆಳಗ್ಗಿನ ತಿಂಡಿಯನ್ನು ನಾನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ತಿಂದೇ ತಿಂತೀನಿ ಇನ್ನು ಮಧ್ಯಾಹ್ನದಕ್ಕೆ ಒಂದು ಮುದ್ದೆ ಚಪಾತಿ ರಾ ಮತ್ತು ಸಾಂಬಾರು ಸೊಪ್ಪಿನ ಪಲ್ಯ ತರಕಾರಿ ಪಲ್ಯ ಇದನ್ನೆಲ್ಲ ನಾನು ತಿಂತೀನಿ ಯಾಕಂದರೆ ಮಧ್ಯಾಹ್ನ ನಾವು ಚೆನ್ನಾಗಿ ಊಟ ಮಾಡಬೇಕು ಮೊದಲೇ ಹೇಳಲ್ಲವಾ ಬೆಳಗಿನ ಊಟನ ರಾಜನ ಥರ ಮದ್ಯಾಹ್ನದ ಊಟನ ರಾಣಿ ಥರ ಹಾಗೂ ರಾತ್ರಿ ಊಟನ ಬಿಕ್ಷುಕನ ತರ ಮಾಡಬೇಕು ಅಂತ ಊಟದ ವಿಚಾರದಲ್ಲಿ ನಾವು ಎಷ್ಟು ನಿಯಮನ ನಾವು ಮಾ ಪಾಲಿಸ್ತೇವೋ ಅಷ್ಟು ಆರೋಗ್ಯವಾಗಿ ನಾವು ಇರ್ತೀವಿ ಮದ್ಯಾಹ್ನ ಊಟನ ಹೀಗೆ ಮಾಡಿ ನಮ್ಮಲ್ಲೆಲ್ಲ ತರಕಾರಿ ಎಲ್ಲ ಸಿಗುತ್ತೆ ನಮಗೆ ದವಸ ಧಾನ್ಯಗಳೆಲ್ಲ ನಾವೇ ಬೆಳಿತೀವಿ ನಮ್ಮ ಜಮೀನಿನಲ್ಲಿ ದವಸ ಧಾನ್ಯಗಳನ್ನ ನಾವೇ ಬೆಳೀತೀವಿ ಭತ್ತ ಆಗಿರ್ಬೋದು ಗೋಧಿ ಗೋಧಿ ಆಗಿರ್ಬೋದು ಇವಾಗ್ ಕಾಳು ತಡ್ನಿ ಕಾಳು ಆಗಿರ್ಬೋದು ಅಥವ ತೊಗರಿ ಕಾಳು ಆಗಿರ್ಬೋದು ಅವರೆ ಕಾಳು ಆಗಿರ್ಬೋದು ಪ್ರತಿ ಒಂದು ಏನೇನಿದೆ ಇವಾಗ ಎಳ್ಳಾಗಿರ್ಬೋದು ಈ ಎಲ್ಲ ಕಾಳುಗಳ್ನ ನಮ್ಮ ಜಮೀನಿನಲ್ಲೆ ನಾವು ಬಿತ್ತನೆ ಮಾಡ್ತೀವಿ ರಾಗಿ ಇನ್ನು ರಾಗಿ ಆಗಿರ್ಬೋದು ಅತ್ವ ಭತ್ತ ಆಗಿರೋದು ಅದನ್ನು ಕೂಡ ನಾವೇ ಬಿತ್ತನೆ ಮಾಡ್ತೀವಿ ಹಂಗಾಗಿ ನಮಗೆ ಅದು ಸಿಗುತ್ತೆ ಇನ್ನು ತರ್ಕಾರಿಗಳ ವಿಚಾರಕ್ಕೆ ಬಂದರೆ ನಮ್ಮಲ್ಲಿ ಅತಿ ಹೇರಳವಾಗಿ ತರ್ಕಾರಿಗಳು ಸಿಗುತ್ತೆ ಬೇರೆ ಇವಾಗ ಜಮ್ಮು ಕಾಶ್ಮೀರ ಆ ಥರದವಲ್ಲೆಲ್ಲ ಸಿಗದಿಕ್ಕೆ ಕಷ್ಟ ಯಾಕಂದರೆ ಅಲ್ಲೆಲ್ಲ ಬೆಳೆಯೋದಿಕ್ಕೆ ತರಕಾರಿಗಳ್ನ ಬೆಳೆಯೋದಿಕ್ಕೆ ಭೂಮಿನೇ ಇರೋಲ್ಲ ಸ್ವಲ್ಪ ಕಷ್ಟ ಆಗತ್ತೆ ಅಲ್ಲಿ ಬರಿ ಹಣ್ಣುಗಳು ಆ ಹವಾಮಾನಕ್ಕೆ ತಕ್ಕಂತೆ ಬೆಳೆಗಳನ್ನ ಬೆಳೀತಿರ್ತಾರೆ ಆದ್ರೆ ನಮ್ಮಗಳ್ಗೆ ಈ ಬೂ ಎಲ್ಲ ಸಮತೋಲನವಾದ ಆಹಾ ವಾತಾವರಣ ಇರೋದ್ರಿಂದ ನಮ್ಮಗಳ್ಗೆ ತರಕಾರಿ ಆಗಿರ್ಬೋದು ದವಸ ಧಾನ್ಯಗಳಾಗಿರ್ಬೋದು ಅತಿ ಹೇರಳವಾಗಿ ಸಿಗುತ್ತವೆ ಹಾಗೂ ತರಕಾರಿಗಳು ಅಷ್ಟೆ ನಮ್ಮ ಕೈಗೆಟುಕುವ ಬೆಲೆಯಲ್ಲಿ ಸಿಗುತ್ತವೆ ಆದ್ದರಿಂದ ನಾವು ಒಳ್ಳೆ ಗುಣಮಟ್ಟದ ತರಕಾರಿಗಳನ್ನ ದವಸ ಧಾನ್ಯಗಳನ್ನ ಬಳಸ್ತೀವಿ ನಾವು ಯಾವುದೇ ರಾಸಾಯನಿಕಗಳಿಂದ ಸಿಂಪಡಿಸಿದ ತರಕಾರಿಗಳಗಳನ್ನ ನಾವು ಬೆಳೆಸಲ್ಲ ನಮ್ಮನೆ ಕೆಲವೊಂದು ತರಕಾರಿಗಳನ್ನ ನಾವು ಕೈತೋಟದಲ್ಲಿ ಬೆಳೆಯುತ್ತಿದಿ ಆದರಿಂದ ನಮಗೆ ಹಲವಾರು ತರಕಾರಿಗಳು ನಮಗೆ ಸಿಗ್ತವೆ ಆ ತರಕಾರಿಗಳಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆದಾಗ್ತಿದೆ ಈಗ ಕ್ಯಾರೆಟ್ ತಿ ಇದು ತಿನ್ನೋದರಿಂದ ವಿಟಮಿನ್ ಎ ಸಿಗುತ್ತೆ ವಿಟಮಿನ್ ಎ ನಮಗೆ ಸಿಕ್ಕೋದ್ರಿಂದ ನಮಗೆ ನೈಟ್ ಬ್ಲೈಂಡ್ನೆಸ್ ಕಡಿಮೆ ಆಗುತ್ತೆ ಇಗಾ ಟೊಮಟೊ ಹಣ್ಣು ತಿನ್ನೋದರಿಂದ ಅಥ್ವ ಹುಣಸೆ ಹಣ್ಣಿನ ರಸ ನಾವು ಸಾಂಬಾರ್ನಲ್ಲಿ ನಾವು ಉಪಯೋಗ್ಸ್ ಉಪಯೋಗಿಸೋದ್ರಿಂದ ನಮ್ಮಲ್ಲಿ ರೋಗ ನಿರೋದಕ ಶಕ್ತಿ ಹೆಚ್ಚುತ್ತೆ ಯಾಕಂದರೆ ಅದರಲ್ಲಿ ವಿಟಮಿನ್ ಸಿ ಇರುತ್ತೆ ಮತ್ತೆ ಈಗ ಬಾದಾಮಿ ಗೋಡಂಬಿ ಅಂತ ಹೇಳ್ದೆ ಅದನ್ನೆಲ್ಲ ತಿನ್ನೋದ್ರಿಂದ ನಾವು ಅನ್ ಅನಿಮಿಯಾ ಅಂದರೆ ರಕ್ತ ಹೀನತೆಗೆ ಒಳಪಡುವುದನ್ನು ತಡೆಗಟ್ಟುತ್ತದೆ ಹಾಗೆಯೇ ಸೊಪ್ಪುಗಳು ಇವೆಲ್ಲನು ತಿನ್ನೋದರಿಂದ ನಮ್ಮಲ್ಲಿ ಅತಿ ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ನಾವು ಅತಿ ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೊಳೋದ್ರಿಂದ ನಾವು ಕಾಯಿಲೆಗಳಿಗೆ ತುತ್ತಾಗೋಲ್ಲ ಇವಾಗ ಕೊರೊನಾ ಒಂದು ಬಂತು ನಮಗೆ ಎರಡು ವರ್ಷದ ಹಿಂದೆ ಆಗ ಹಲಾವಾರು ಜನ ತನ್ನ ಪ್ರಾಣವನ್ನು ಕಳಕೊಂಡಿದಾರೆ ಯಾಕೆ ಅಂದರೆ ಅವರು ಅಭ್ಯಾಸ ಆಗಿರುವಂಥ ಹೊರಗಿನ ತಿಂಡಿಗಳಾಗಿರ್ಬೋದು ಅವರು ಸರಿಯಾದ ಆಹಾರ ಕ್ರಮನ ಪಾಲಿಸ್ದೆ ಇರೋದರಿಂದ ಅವರು ರೋಗಗಳಿಗೆ ತುತ್ತಾದರು ನಾವು ಸರಿಯಾದ ಆಹಾರ ಕ್ರಮಗಳನ್ನು ಪಾಲಿಸೋದರಿಂದ ನಾವು ರೋಗ ಮುಕ್ತವಾಗ್ಬೋದು ಸಮತೋಲನವಾದ ಆಹಾರವನ್ನು ತಿನ್ನುವುದರಿಂದ ಮಾನವನ ದೇಹಕ್ಕೆ ಹಲವಾರು ಪ್ರಯೋಜನಗಳು ಆಗುತ್ತವೆ ನಾವೀಗ ಇಷ್ಟೇ ಅಲ್ಲ ನೋಡಿರ್ಬೋದು ನಾವು ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಹಿಂದೇ ಇದ್ದಂಥ ನಮ್ಮ ಅಪ್ಪ ಅಮ್ಮನಕಿಂತನು ಹಿಂದೆ ಅಂತ ನಮ್ಮ ಅಜ್ಜಿ ತಾತ ಅವರೆಲ್ಲಾ ಎಷ್ಟು ಗಟ್ಟಿ ಇದ್ದಾರೆ ಇನ್ನು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದರು ಬದುಕಿದಾರೆ ಯಾಕಂದರೆ ಅವಾಗಿನ ಆರೋಗ್ಯ ಕ್ರಮ ಹಾಗಿತ್ತು ಏನು ತಿಂದ್ರು ಅವ್ರು ಹೇಳ್ತಾರೆ ನಾವು ಕಲ್ಲು ತಿಂದು ಕಲ್ಲು ಅರಗಿಸ್ತಿದ್ವಿ ನೀ ನೆಲ ಗುದ್ದಿ ನೀರು ತರತಿದ್ವಿ ನಿಮಗೇ ನಿಮ್ಮ ವಯಸ್ಸಿನಲ್ಲಿ ನಾವು ಹಂಗ್ ಮಾಡ್ತಿದ್ವಿ ಅಂತ ಹೇಳ್ತಾರೆ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಅವರ ಆಹಾರ ಕ್ರಮ ಅವ್ರು ಅಡಿಗೆ ಮಾಡ್ತಿದ್ರು ತಾಮ್ರದ ಪಾತ್ರೆಗಳಲ್ಲಿ ಅಡುಗೇನ ಮಾಡ್ತಿದ್ರು ಆದರೆ ಇವಾಗ ನಾವು ಹೋಗ್ತಾ ಹೋಗ್ತಾ ಹೆಂಗ್ ಆಗ್ಬಿಟ್ಟಿದ್ದೀವಿ ಅಂದರೆ ಅಲ್ಯುಮಿನಿಯಮ್ ಪಾತ್ರೆ ಬಳಸ್ತೀವಿ ಅಲ್ಯುಮಿನಿಯಮ್ ಪಾತ್ರೇನ ಬ್ರಿಟಿಷರು ಅದ್ನ ಬಳಸ್ತಿದಿದ್ದು ಏನಕ್ಕೆ ಜೈಲಿನಲ್ಲಿ ಖೈದಿಗಳು ಏನಿರ್ತಾರೆ ಭಾರತದ ಖೈದಿಗಳು ಏನಿರ್ತಾರೆ ಅವ್ರನ್ನ ಬೇಗ ಸಾಯಿಸಬೇಕು ಅಂತ ಅಲ್ಯುಮಿನಿಯಮ್ ಪಾತ್ರೆಗಳನ್ನ ಯೂಸ್ ಮಾಡ್ತಿದ್ದರು ನಮ್ಮ ಹಿರಿಯರದು ಆಹಾರ ಕ್ರಮ ಎಷ್ಟು ಚೆನ್ನಾಗಿತ್ತು ಅಂದರೆ ಇದು ಮಾಡಬೇಡ ಅವ್ರು ಮಾಡೋ ಪ್ರತಿ ಒಂದರಲ್ಲು ಏನಾದರು ಒಂದು ಅರ್ಥ ಇರ್ತಿತ್ತು ಈಗ ಬೇವು ಬೆಲ್ಲ ತಿನ್ನೋದ್ರಿಂದ ನಮಗೆ ಇದು ಆಗುತ್ತೆ ಅಂತ ಹೇಳ್ತಿದ್ದರು ಆ ಯುಗಾದಿ ಹಬ್ಬದ್ ಟೈಮಲ್ಲಿ ಚೈತ್ರ ಮಾಸ ಆಗಿರೋದರಿಂದ ಮಾನವನಿಗೆ ಕೆಲವೊಂದು ಗಾ ಆಕ್ಸಿಜನಿಂದ ಒಳ್ಳೇದಾಗತ್ತೆ ಒಳ್ಳೆ ಗಾಳಿ ಸಿಗುತ್ತೆ ಅಂತ ಮಾವಿನ ತೋರಗಳನ್ನ ಕಟ್ಟು ಅದನ್ನು ಮಾಡ್ತಿದ್ದರು ಹೀಗೆ ನಮ್ಗೆಲ್ಲದ್ರಲ್ಲು ನಮ್ಮ ಹಿರಿಯರು ಹೇಳಿಕೊಟ್ಟದ್ದಾ ಇದನ್ನ ಫ ಫಾಲೋ ಮಾಡಿದ್ರೆ ಅಂದ್ರೆ ಅವರನ್ನ ಪಾಲಿಸಿದ್ರೆ ನಮ್ಗೆ ಒಳ್ಳೇದೆ ಆಗುತ್ತೆ ಅವ್ರು ಪ್ರತಿ ಒಂದರಲ್ಲು ಏನಾದರು ಒಂದು ಒಳ್ಳೇದನ್ನೇ ಹೇಳಿರ್ತಾರೆ ಹಾಗೇನೆ ಆಹಾರ ಕ್ರಮದಲ್ಲು ಅವ್ರು ಹೇಳ್ತಿದ್ದರು ಮುದ್ದೆ ತಿನ್ನಬೇಕು ಅನ್ನ ತಿನ್ ಕಮ್ಮಿ ತಿನ್ನಬೇಕು ಅಂತ ಹೇಳ್ತಿದ್ರು ಮತ್ತೆ ಬಸ್ಸಾರು ಮುದ್ದೆ ಉಪ್ಪು ಸಾಂಬಾರು ಮುದ್ದೆ ಆ ಥರ ತಿನ್ನಬೇಕು ಈಗೆಲ್ಲ ಪೀಜ಼ಾ ಬರ್ಗರ್ ಆಗಿಬಿಟ್ಟಿದೆ ಅದೆಲ್ಲ ತಿನ್ನೋದ್ರಿಂದ ನಮ್ಮ ಆಹಾ ಆರೋಗ್ಯ ಕ್ರಮ ಆರೋಗ್ಯ ಎಲ್ಲ ಹಾಳಾಗೋಗಿದೆ ಆಮೇಲೆ ಹಿಂದಿನ ಕಾಲದಲ್ಲಿ ಹೇಳ್ತಿದ್ದರು ಏನೋ ರೊಟ್ಟಿ ನಾವು ರಾಗಿ ರೊಟ್ಟಿ ತಿಂತಿದ್ವಿ ಆಮೇಲೆ ಹಿಟ್ಟಿಂದು ಏನು ಮುದ್ದೆ ಮಾಡ್ತಾರಲ್ಲ ಅದರದ್ದು ಲಾಸ್ಟಲ್ಲಿ ಒಂದು ಇದು ಬರುತ್ತೆ ಎಳೆ ಥರ ರೊಟ್ಟಿ ಥರನೇ ಇರುತ್ತೆ ಅದು ಸೀಕು ಅಂತ ಹೇಳ್ತಾರೆ ಅದನ್ನು ತಿಂತಿದ್ವಿ ಎಷ್ಟು ಆರೋಗ್ಯವಾಗಿದ್ದರು ಗೊತ್ತಾ ಅವ್ರು ಹುಷಾರಿರಲಿಲ್ಲ ಅಂತ ಹೇಳಿದ್ದಿದ್ರೆ ಆಸ್ಪಿಟಲ್ಗೆ ಹೋಗ್ತಿರಲಿಲ್ವಂತೆ ಮನೆಲೇ ಉಪ್ಪು ಖಾರ ಮುದ್ದೆ ಏನು ಮೆಣಸು ಅದೆಲ್ಲ ಹಾಕಿ ಮೆಣಸಿನ್ಕಾಯಿಯು ಉಪ್ಪಿನ್ ಪುಡಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಬುಟ್ಟು ಒಂದು ಮುದ್ದೆ ಕಲ್ಸಿಕೊಟ್ಬಿಟ್ರೆ ನಾವು ಹುಷಾರಾಗಿಬಿಡ್ತಿದ್ವಿ ಅಂದರೆ ಆವಾಗಿನ ಇದರಲ್ಲಿ ಕಾಯಿಲೆಗಳಂದರೆ ಏನಂತನೆ ಗೊತ್ತಿಲ್ಲ ಜನಗಳಿಗೆ ಹಾಗಿತ್ತು ಬಟ್ ಇವಾಗ ತುಂಬ ಕಾಲ ಚೇಂಜ್ ಆಗಿಬಿಟ್ಟಿದೆ ಮಾನವ ಹೆಂಗಾಗ್ಬಿಟ್ಟಿದಾನೆ ಅಂದರೆ ಬೆಳೆದಂಗೆ ಬೆಳೆದಂಗೆ ಬೆಳೆದಂಗೆ ನಮ್ಮಲಿ ಅಭಿವೃದ್ದಿ ಹೊಂದಂಗೆ ಅವ್ನು ಆಹಾರ ಕ್ರಮಾನ ಸರಿಯಾಗಿ ಪಾಲಿಸ್ತಿಲ್ಲ ಹೀಗೆ ಮಾಡೋದ್ರಿಂದ ಅವ್ನು ಆರೋಗ್ಯ ಹದಗೆಡ್ತಿದೆ ನಾವು ಮೊಳಕೆ ಕಾಳುಗಳ್ನ ಜಾಸ್ತಿ ತಿನ್ನೋದ್ರಿಂದ ಹೌದು ನಾವು ಮೊಳಕೆ ಕಾಳೆಲ್ಲ ಯೂಸ್ ಇದು ಪ್ರತಿನಿತ್ಯ ನಾವು ಬಳಸ್ತೀವಿ ಇದ್ನ ಬಳಸೋದ್ರಿಂದ